ನಮ್ಮ ಅಂದರೆ ನಾನಿರುವ ಪ್ರದೇಶ ಮಲೆನಾಡು ಪ್ರದೇಶ ಮಲೆನಾಡು ಪ್ರದೇಶ ಅಂದರೆ ನೀವು ಹೆಸರಿಗೆ ತಕ್ಕಂಗೆ ಇಲ್ಲಿ ಕಾಡು ಬೆಟ್ಟ ನೀರು ಗಾಳಿ ಇದೆಲ್ಲ ಸ್ವಾಭಾವಿಕ ಇಲ್ಲಿ ನಮ್ಮ ಎನ್ವಾರನ್ಮೆಂಟ್ ಅಂದರೆ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಈ ಮಲೆನಾಡು ಪ್ರದೇಶದಲ್ಲಿ ಸುಮಾರು ಜನರು ಬಂದು ಇರುವುದಕ್ಕೆ ಭಾಳ ಜನ ಮೆಚ್ಚಿಸುತ್ತಾರೆ ಇಲ್ಲಿ ಜಾಸ್ತಿ ಕಾಣಿಸುವ ಪಕ್ಷಿಗಳಂದರೆ ಇಲ್ಲಿ ನಮ್ಮಲ್ಲಿ ಒಂದು ಗಿಳಿ ಕೋಗಿಲೆ ಆಮೇಲೆ ಗುಬ್ಬಿ ಇನ್ನು ಮಾಮೂಲಿ ಒಂದು ಕಾಗೆ ಅದು ಅಂತೂ ಎಲ್ಲ ಕಡೆ ಕಾಣಿಸೋದು ಅದರಲ್ಲಿ ಈಗ ಭಾಳ ಕಡೆ ಕಮ್ಮಿ ಆಗಿದೆ ನಮ್ಮಲ್ಲಿ ಅದು ಸದಾ ಇದೆ ಇಲ್ಲಿ ಹತ್ತಿರ ಅಂದರೆ ಗುಡವಿ ಪಕ್ಷಿಧಾಮ ಆ ಹೆಸರು ಕೇಳಿದ ತಕ್ಕಂಗೆ ಇಲ್ಲಿ ಪಕ್ಷಿಗಳ ಬಗ್ಗೆ ಹೇಳುವುದೇ ಬೇಡ ಅಲ್ಲಿ ಎಲ್ಲ ದೇಶದ ಪಕ್ಷಿಗಳು ಅವರ ಒಂದು ಬ್ರೀಡಿಂಗ್ ಅಂದರೆ ಒಂದು ಮರಿ ಇಡುವಾಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದು ಒಂದು ಪ್ರದೇಶದಲ್ಲಿ ಅವರ ಮೊಟ್ಟೆಯನ್ನು ಇಟ್ಟು ಒಂದು ಅವರ ಸ್ ವಂಶಾಭಿವೃದ್ಧಿಯನ್ನು ಮುಂದ್ವರೆಸ್ತಾರೆ ಅಲ್ಲಿ ಜಾಸ್ತಿ ಕಾಣುವುದು ಯಾವುದಂದ್ರೆ ಬಿಳಿ ಹಕ್ಕಿ ಅದು ಒಂದು ಆಮೇಲೆ ಇನ್ನೊಂದು ಬೇರೆ ಬೇರೆ ದೇಶದ ಪ್ರಾಮುಖ್ಯದ ಭಾಳ ಪಕ್ಷಿಗಳು ಕಾಣಿಸುತ್ತದೆ ಎಲ್ಲ ರೀತಿ ಪಕ್ಷಿಗಳ ಹೆಸರು ನನಗೆ ಇಲ್ಲ ಬಟ್ ನಮ್ಮಲ್ಲಿ ಕಾಣಿಸುವುದು ಅದು ಹೇಳಿದಾಗೆ ಗಿಳಿ ಗುಬ್ಬಿ ಆಮೇಲೆ ನವಿಲು ಈ ಥರ ಸ್ವಾಭಾವಿಕ ಕಾಣುವ ಪಕ್ಷಿಗಳು ಭಾಳ ಕಾಣ್ತದೆ ನನ್ನ ಮೆಚ್ಚಿನ ಪಕ್ಷಿ ಅಂತೇಳಿದರೆ ನನಗೆ ತುಂಬ ಇಷ್ಟವಾಗಿದ್ದ ಪಕ್ಷಿ ಅಂತೇಳಿದರೆ ಕಾಗೆ ಕಾಗೆ ಏಕೆಂದರೆ ಅದು ಒಂದು ರೀತಿಯ ಯಾವುದೇ ರೀತಿಯಲ್ಲಿ ಅದು ಒಂದು ವಿಬ್ ವಿಭಿನ್ನವಾದ ಪಕ್ಷಿ ಅದು ಅದು ಇದಿಕ್ಕೆ ಪರಿಸರವನ್ನು ಒಂಥರ ಸ್ವಚ್ಛಗೊಳಿಸ್ವುದು ಆಗಲಿ ಅದರ ಒಂದು ಒಂದು ದೇವರ ಪಕ್ಷಿ ಥರ ಒಂದು ಲೆಕ್ಕಾಚಾರದಲ್ಲಿ ಒಂದು ನಂಗೆ ಯಾಕೋ ಒಂಥರ ನೋಡಿದರೆ ಖುಷಿ ಆಗುತ್ತದೆ ಹಾಗಂತ ಬೇರೆ ಪಕ್ಷಿಗಳು ಖುಷಿ ಆಗೋದು ಅಂತಲ್ಲ ಆ ಗಿಳಿಗಳು ನನಗೆ ಸ್ ತುಂಬ ಸಲ ಪಂಜರದಲ್ಲಿ ಸಾಕಿದ್ದೆ ನಾನು ಬಟ್ ನನಗೆ ಆ ಪಂಜರ್ದಲ್ಲಿ ಸಾಕುವುದೆಂದರೆ ಖುಷಿ ಆಗುತ್ತೆ ಬಟ್ ಆದರೆ ಅದಕ್ಕೆ ಒಂದು ಸ್ ಸ್ವಾತಂತ್ರ್ಯ ಇಲ್ಲವಾಗಿದ್ದನ್ನು ನೋಡಿ ನನಗೆ ಅದು ಒಂದು ಸಲ ಬಿಟ್ಟು ಬಿಡೋಣ ಅನ್ಸ್ಬಿಡತ್ತೆ ಸುಮಾರು ಸಲ ನಾನು ಪ್ರಯಿತ್ನಿಸಿದ್ದೇನೆ ಸಾಕೋಕ್ಕೆ ಬಟ್ ನನಿಗದ್ಯಾಕೊ ಕಾಣಸಲಿಲ್ಲ ಆಮೇಲೆ ಅದನ್ನು ಬಿಟ್ಟಿದ ತಕ್ಷಣ ಅದು ಖುಷಿ ಆಗಿ ಹಾರಿ ಹೋಗುಉದನ್ನು ನೋಡಿ ನಾನು ಸಮಾಧಾನ ಪಟ್ಟು ನಾನು ಸುಮಾರು ಸಲ ದುಡ್ಡು ಕೊಟ್ಟು ತಂದ ಪಕ್ಷಿಗಳನ್ನು ಸ್ವಲ್ಪ ದಿನ ಇಟ್ಟು ಅದನ್ನು ಪ ಪಂಜರದಲ್ಲಿ ನೋಡೋಕ್ಕಾಗ್ದೆ ನಾನು ಬಿಟ್ಟಿದ್ದೇನೆ ಬಟ್ ಕೆಲವು ಪಕ್ಷಿಗಳನ್ನು ನೀವು ಸಾಕ್ಬೋದು ಯಾಕಂದರೆ ಅದು ನಮ್ಮ ಮಾತು ಕೇಳಿ ನಮ್ಮ ಪ್ರಕಾರ ನಮ್ಮ ಜೊತೆಗೆ ಇರುತ್ತೆ ಆ ಥರನೂ ಸಾಕುವ ಒಂದು ಕಲೆ ಇದೆ ಆ ರೀತಿ ಸಾಕಿದರೆ ನಾನು ಆ ಪಕ್ಷಿಗಳು ನಮ್ಮ ಥರನೇ ಇರುತ್ತೆ ಎಷ್ಟೇ ದೂರ ಹೋದರೂ ವಾಪಸ್ ಬಂದು ಮನೆಗೆ ಬಂದು ಸೇರುತ್ತೆ ಅದರಲ್ಲಿ ಪಾರಿವಾಳ ಅದು ಅಷ್ಟೇ ಅದರ ಬೇಕಾದ ಟೈಮ್ ಸಮಯಕ್ಕೆ ಹೋಗಿ ಎಲ್ಲ ಕಡೆ ತಿರ್ಗಾಕ್ಕೊಂಡು ಬಂದು ಸಂಜೆ ಮತ್ತೆ ವಾಪಸ್ ಮನೆಗೆ ಬಂದು ಸೇರಿಕೊಳ್ಳುತ್ತೆ ಆ ಲೆಕ್ಕಕ್ಕೆ ಅವೆಲ್ಲ ಒಂದು ಸಾಕು ಪಕ್ಷಿಗಳು ಹಾಗೇ ಬೇರೆ ಪಕ್ಷಿಗಳಿಗೂ ಅದೇ ರೀತಿಯಲ್ಲಿ ಸಾಕಬೋದು ಈಗ ಜ್ಯೋತಿಷ್ಯರು ಗಿಳಿಯನ್ನು ಮಾತನಾಡುವ ಗಿಳಿ ಆ ಥರ ಅದಕ್ಕೆ ಸಾಕುವುದೆಲ್ಲ ನೋಡಿದ್ದೇನೆ ಅದು ಒಂಥರ ಸಾಕುವ ಕಲೆ ಮೇಲೆ ಅದು ಒಂದು ಅವಲಂಬವಾಗಿರುತ್ತೆ ಆ ಲೆಕ್ಕದಲ್ಲಿ ನೀವು ಪಕ್ಷಿಗಳನ್ನು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು ಯಾಕಂದರೆ ಈಗ ಮೊಬೈಲ್ ತಂತ್ರಜ್ಞಾನದಿಂದ ಸುಮಾರು ಈ ಗುಬ್ಬಿಗಳು ನಾಶವಾಗುತ್ತಿದೆ ಅದರಿಂದ ಆ ಗುಬ್ಬಿಗಳನ್ನು ಪ್ ಈಗ ನೋಡಿ ನೀವು ಗುಬ್ಬಿಗಳು ಕಾಣುವುದೇ ಇಲ್ಲ ಅದು ಏಕಂದರೆ ಈ ಎಫ್ ಎಮ್ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಒಂದು ಎಲೆಕ್ಟ್ರಾನಿಕ್ ವೇವ್ ಅದು ಅದರಿಂದ ಈ ಪಕ್ಷಿಗಳು ಸಾಯುವುದು ಬೇಗ ಆದರಿಂದ ನೀವು ಈ ಫ್ ಆದಷ್ಟು ಮೊಬೈಲ್ ತಂತ್ರಜ್ಞಾನದ ಫ್ರಿಕ್ವೆನ್ಸಿಗಳನ್ನೆಲ್ಲ ಕಡಿಮೆ ಇಡಬೇಕು ಅದು ಸರ್ಕಾರಕ್ಕೆ ಒಂದು ಅದನ್ನು ಕ್ರಮ ತೊಗೊಂಬೇಕು ಅನ್ನೋದು ಒಂದು ಭಾಳ ಅದ್ರುದ್ದು ನಡೀತಾ ಇದೆ ಬಟ್ ಆದರೂ ಈ ದುಡ್ಡಿಗೋಸ್ಕರ ಅದು ಇದು ಅಂತ ಹೇಳಿ ಅದು ನಡೀತಾನೇ ಇದೆ ಈ ಪಕ್ಷಿಗಳ ನಾಶವಾಗ್ತಿದೆ ಅದನ್ನು ಅದ್ರ ಬಗೆಯೆಲ್ಲ ಯೋಚಿಸಬೇಕು ಸ್ವಲ್ಪ ಎಚ್ಚರಗೊಳ್ಳಬೇಕು ಅಂತ ನಾನು ಹೇಳುತ್ತೇನೆ